ನಾನು ದಿನ ಮುಂಜಾನೆ ಮುಂಜಾನೆ ಎದ್ದು ವಾಕಿಂಗ್ ಮಾಡಕ್ಕೆ ಹೋಯ್ತಿದ್ದೆ ನಮ್ಮ ಮನೆ ಬಾಜುನೇ ಬಾಜು ಅಂದರೆ ಬಲ್ಲೆ ಒಂದು ಗಾರ್ಡನ್ನಿದ್ದಿತ್ತು ಆ ಗಾರ್ಡನ್ಕ ದಿನ ಹೋಯ್ತಿದ್ದೆ ನಾ ವಾಕಿಂಗ್ ಮಾಡಕ್ಕೆ ನಮ್ಮ ದೋಸ್ತನ ಸಂಗಟ ಅಲ್ಲಿ ಹೋಗಿನಾಗ ತೋಲ ಮಂದಿ ಕುಂತು ಯೋಗ ಮಾಡ್ತಿದ್ದರು ಅದು ನಮಗ ಗೊತ್ತಿದ್ದಿಲ್ಲ ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೆ ಅಂತಂದು ನಾನು ದೋಸ್ತುಗ ಕೇಳ್ದೆ ಅರೆ ನಾವೆಲ್ಲ ಯರ್ಡ್ ಬಾರೀ ವಾಕಿಂಗ್ ಮಾಡಾಕ ಬರ್ತೆವು ಇವ್ರುಯಾಕ ಹಂಗ ಕೂಡ್ತಾರ ಒಂದೇ ತೆಲ್ ಕುಂತು ಧ್ಯಾನ ಮಾಡಿನಂಗ ಮಾಡ್ತಾರ ಅಂತ ನಾ ಅವ್ನಿಗೆ ಕೇಳ್ದೆ ಅವ ಅಂದನು ನೀ ಮಾಡಿದಂದರ ನಿನಗ ಬಿ ಗೊತ್ತೈತದ ಅದ ಹೆಂಗೆ ಮತ್ತ ಯಾಕೆ ಮಾಡ್ತಾರ ಅಂತಂದು ಆಗ ನಾ ಅಂಬೋದು ಹಂಗೆ ತಲಿಗ್ ಹಾಕಂಬಲ್ದೇನೆ ಒಂದು ತಿಂಗ್ಳು ತನಕ ವಾಕಿಂಗ್ ಮಾಡಿದ್ದಲ್ದನೂ ನೋಡಿಕೋತ ಸುತ್ತಾಡಿಕೋತ ಅದರ ಬದಲು ಮಾಡೋ ಒಬ್ಬ ಮನುಷ್ಯಾಗ್ ಕೇಳ್ದೆ ಹೆಂಗೆ ಮಾಡ್ತಾರ ರೀ ಅಂಕಲ್ ಇದು ಯೋಗ ನನಗ್ ಬಿ ಕಲಸಿ ರೀ ನೋಡಮೀ ಅಂತಂದು ಆ ಯೋಗ ಅವ್ರು ನನಗ ಹೇಳ್ದರು ಒಂದೇ ತೆಲ್ ಕೂಡಬೇಕು ಕುಂತು ಧ್ಯಾನ ಮಾಡೋದಿರ್ತದ ಯಾಕಂತಂದರ ಇದು ಹೆಂಗೆ ಬೆನಿಫಿಟ್ ಆಯ್ತದ ನಿನಗ ರಿಸಲ್ಟ್ ತಾನೇ ಕುನೈತದ ಅಂತಂದರು ಅವ್ರ ಸೆಂಟ್ರೆ ಕುಂತಿದ್ದೆ ಒಂದಿನ ಮಾಡ್ಲಾಕ ಆ ಒಂದಿನ ನನಗ ಏನು ಅನಿಸ್ಲಿಲ್ಲಾಪ ಎರಡು ದಿನ ಕುಂತೆ ಎರಡು ದಿನ ಬಿ ಏನು ಅನ್ಸಿಲ್ಲಾಯ್ತು ಅದು ನನಗ ಒಂದೇ ಕಡೆ ಧ್ಯಾನ ಮಾಡ್ಲಾಕ ಕಷ್ಟ ಐತಿ ಯಾಕಂದರ ದಿನ ನಾ ಅಂಬದು ನನ್ನ ತಲ್ಯಾಗ ಓಡೋ ಯೋಚನೆಗಳು ಎಲ್ಲನ ಕಾಬೂ ಮಾಡಕ್ಕ ಬರ್ತಿರಲಿಲ್ಲ ಬಟ್ ಯಾವಾಗ ನಾ ಅಲ್ಲಿ ಕುಂತ್ನ ಹಂಗೆ ಒಂದು ವಾರ ಮುಗಿತು ಒಂದುವಾರ ಮುಗ್ದಿಂಬದು ಆಗ ನನಗ ಥೋಡೆ ಥೋಡೆ ಅಂಬುದು ಧ್ಯಾನ ಒಂದ್ರ ಮೇಲೆ ಹಾಕ್ಲಕ್ಕೆ ಹೊಂಟೈತು ಆಗ ಚಾಲು ಮಾಡ್ದೆ ನಾ ಬಿ ಕುಲ್ಸನ್ನ ಕುಂತು ದಿನ ಯೋಗ ಮಾಡ್ಲಾಕೆ ಅದು ದಿನ ದಿನ ಹೆಂಗಾಯ್ತಂದರೆ ನನ್ನ ಹೆಲ್ತ್ ಛಲೋ ಆಯಿತು ಹಂಗೆ ಅಂಬದು ನಾ ಮತ್ತೊಬ್ಬರ ಸಂಗ್ಟ ನನ್ನದು ದೋಸ್ತಿದ ಛಲೋ ಆಯಿತು ನಂಗೆ ಜಲ್ದಿ ಸಿಟ್ಟು ಬರವಲ್ದು ಯಾರಾರ ಬೈದ್ರೂ ಮತ್ತು ತಾಳ್ಸ್ಕೊವಂಥ ಶಕ್ತಿ ಬಂತು ಹಂಗೆ ನಾ ಅಂಬದು ದಿನ ಯೋಗ ಮಾಡ್ತಾ ಮಾಡ್ತಾ ಆರು ತಿಂಗಳಾಯ್ತು ಅಲ್ಲಿ ಬರೋಟ್ಕೆನೆ ನನ್ನದು ಯೋಚನೆ ಮಾಡುವಂಥ ಶ್ರಮತೆ ತೋಲ ಸ್ಟ್ರಾಂಗಾಯ್ತು ಯಾವುದೇ ಒಂದು ವಿಷಯದ್ದಿರಲಿ ಅದ್ರಮೇಲೆ ನಾ ಕುಂತು ಯೋಚನೆ ಮಾಡ್ಲಾತಂತಂದರ ಒಮ್ಮೆಗೆ ಅದು ಹೇಗಾಯ್ತು ಏನು ಆಯಿತು ಎದ್ರ ಸಲಕ್ಕ ಆಯಿತು ಈ ಪೂರ ಅದು ಪೂರ ಆಳ ಆಳವಾಗಿ ನನಗೆ ತಿಳ್ಕೊಂಬಂಥ ಕೆಪಾಸಿಟಿ ಬಂತು ಹಂಗ ಅದರಲ್ಲಿ ನನಗ ಬೆನಿಫಿಟ್ ಎಲ್ಲೆಲ್ಲಾಗ್ಯದ ಅಂತಂತಂದರ ನನ್ನ ಬಲ್ ಒಳಗ ಖಾಸಿಯತ್ ನಂದು ಟ್ಯಾಲೆಂಟ್ಸ್ ಏನವ ಗೊತ್ತು ಮಾಡ್ಕೊಳಕ್ಕ ಸಿಗ್ತು ಜನರ್ದು ಏನದ ಟ್ಯಾಲೆಂಟ್ ಗೊತ್ತು ಮಾಡ್ಕೊಳೋಕೆ ಸಿಗ್ತು ಹೆಚ್ಚಿಗೆ ಯಾರು ಬಿ ಅಂಬುದ ಯಾರ ವಿಷಯದಾಗ ಮಾತಾಡ್ತಾರೆ ಅವ್ರದೇನು ಇಂಟ್ರೆಸ್ಟದ ಅಂಥ ಚೀಸೆಲ್ಲ ಗೊತ್ತಾಯ್ತ ಬಂದವು ಅದರ ಬಾದ್ ನನಗ ಅದು ಹೆಲ್ಪ್ಫುಲ್ ಅದೆ ಎಷ್ಟು ಹೆಲ್ಪ್ಫುಲ್ ಅದು ಮಾಡಲು ಹೋದರ ನಾ ಅಂಬುದು ಇಷ್ಟು ಗೊತ್ತೇ ಆಯ್ತಿದಿಲ್ಲ ನನಗಂಥದ್ದು ಬಿ ತಿಳಿಸಿಕೊಡ್ತದು ಯೋಗ ಅಂಬೋ ಚೀಸು ನಾ ಆಮೇಲೆ ನಾನೇ ಮಾಡಲ್ದೆನೆ ನನ್ನ ದೋಸ್ತಗ್ ಬಿ ಹೇಳಿದೆಪಾ ದಿನ ನೀ ಮಾಡು ನನ್ನ ಸಂಗ್ಟ ಜೋಡಿ ಕೂಡು ಜೋಡಿ ಕುಂತು ನೀ ಮಾಡ್ತ ಹೋಗು ನಿನಗ್ ಬಿ ಮೈಂಡು ಶಾರ್ಪಾಯ್ತದ ಅಂತ ಹೇಳ್ದೆ ಅವ ಬಿ ಶೀರಿಯಸ್ ತಗೊಂದಿದಿಲ್ಲ ಥೋಡೆ ದಿನ ಬಟ್ ಲೇಟರ್ ಆನ್ ಅವ ಮುಂದ್ಕ ಮುಂದ್ಕ ಬರ್ತಾ ಬರ್ತಾ ಏನು ಮಾಡ್ದಾನಂತಂದರ ಅವ ಬಿ ಚಾಲು ಮಾಡಿದನ್ ಯೋಗ ಮಾಡೋದ್ ಹಂಗೆ ಮಾಡ್ತ ಮಾಡ್ತ ನಾ ಆಲಲ್ ಪೂರ ಒಂದು ತಿಂಗಳ್ ಏನು ಒಂದು ವರ್ಷ ಆಯ್ತು ಅವ ಮಾಡಿಕೋತ ಬಂದು ಇಬ್ಬರು ದಿನ ಮುಂಜಾನೆ ಏಳ್ತೆವು ಹೋಗಿ ಫಸ್ಟ್ ಯೋಗ ಮಾಡ್ತೆವು ಯೋಗ ಮಾಡಿನ ಬಾದ್ ವಾಕಿಂಗ್ ಹೋಯ್ತೆವು ವಾಕಿಂಗ್ ಮಾಡ್ತೆವು ಅವೆಲ್ಲ ಒಂದು ನಮ್ಮ ಲೈಫಿನಾಗ ಛಲೋಂದು ಚೀಸ್ಗೊಳಿರ್ತಾವ ನಾವು ಬೇರೆ ಬೇರೆ ಮಾಡೋಕಲ್ಲಿ ಅಂತ ಯೋಗ ಮಾಡ್ದೆವಂತಂದರ ಧ್ಯಾನ ಒಂದ್ರ ಮೇಲೆ ಇಡ್ಲಕ್ಕು ಐತದ ನಾನು ಓದೋ ಟೈಮಿನಾಗ ಹೆಲ್ಪಾಯ್ತಿತ್ತದ ನಾ ಫೋಕಸ್ ಮಾಡ್ಲಾಕ ಬರ್ತಿದಿಲ್ಲ ನನಗ ಒಂದೇ ಕಡೆ ನಂದು ಶ್ರಮತೆ ಹಾಕ್ಲಕ ಬರ್ತಿತ್ತು ಯಾವುದೇ ಒಂದು ಸ್ಟಡಿದಾಗಾಗಿರಲಿ ಅಥ್ವಾ ನಾ ಸ್ಪೋರ್ಟ್ಸಿನಾಗಾಗಿರಲಿ ಹೆಂಗ ಗೆಲ್ಲಿಬೇಕು ಅಂಬೋದು ನನಗ ಯೋಚನೆ ತಂದುಕೊಡ್ತಿತ್ತದು ಯೋಗ ಆ ರೀತಿ ನನಗ ಸಹಾಯ ಮಾಡಿತ್